ಸರ್ ನಮಸ್ತೆ ಸರೂ ವೇಣು ಅವ್ರಾ ಮಾತಾಡೋದು ಡಾಕ್ಟರ್ ವೇಣು ಸರ್ ಮೊನ್ನೆ ಸರ್ ಮೊನ್ನೆ ಬಂದಿದ್ವಲ್ಲ ಮೂರು ದಿನ ಹಿಂದ್ಗಡೆ ನಿಮ್ಮತ್ರ ಟ್ರೀಟ್ಮೆಂಟ್ಗೆ ಹೌದು ಸರ್ ನಿಮ್ಮತ್ರ ಬಾಡಿ ಎಲ್ಲ ಸರ್ ನನ್ನೆಸ್ರು ಗೋಪಾಲ ಕೃಷ್ಣ ಅಂಥೇಳಿಬಿಟ್ಟು ಸರ್ ಮೊನ್ನೆ ಬಂದು ನಿಮ್ಮತ್ರ ಬ್ಲಡ್ ಟೆಶ್ಟ್ ಮಾಡ್ಕೊಂಡು ಜ್ವರ ಇತ್ತು ಅಂಥೇಳ್ಬಿಟ್ಟು ಟ್ಯಾಬ್ಲೆಟ್ಸು ತೊಗೊಂಡೋದ್ವಲ್ಲ ಹಾಂ ಸರ್ ಲೈಟಾಗಿ ಮತ್ತೆ ಜ್ವರ ಇನ್ನು ಹಂಗೆ ಇದೆ ಕಫ ಕಡಿಮೆ ಆಗ್ಲಿಲ್ಲ ಸರ್ ಮತ್ತೆ ಅದೆ ಟ್ರೀಟ್ಮೆಂಟ್ಗೆ ಬರೋಣ ಅಂಥೇಳಿಬಿಟ್ಟು ಸರ್ ಹಾಂ ಸರ್ ಖಾಲಿ ಆಗಿದೆ ಸರ್ ಸರ್ ಮತ್ತೆ ಇವಾಗ ನಿಮ್ಮ ಅಪಾಯಿಂಟ್ಮೆಂಟ್ ಎಷ್ಟೊತ್ತು ಸಿಗುತ್ತೆ ಸರ್ ಹಾಂ ಹಾಂ ಸರ್ ಹಾಂ ಸರ್ ಹಾಂ ಸರ್ ಸರ್ ಇದು ಹಾಂ ಸರ್ ಬ್ಲಡ್ ಚಕಪು ಅಲ್ಲೇ ಅಲ್ಲೇ ಇದು ಆಫೀಸಲ್ಲೇ ಮಾಡ್ತೀರಾ ಇಲ್ಲ ನಾವು ಹೊರ್ಗಡೆ ಮಾಡ್ಸ್ಕೊಂಬರಬೇಕ ಸರ್ ಹಾಂ ಸರ್ ಸರ್ ಮೊನ್ನೆ ಮಾಡಿಸ್ಕೊಂಡ್ವಲ್ಲ ಆಸ್ಪೆಟ್ಲಲ್ಲಿ ಕೇಳಿದ್ದಕ್ಕೆ ಅವರು ಇಲ್ಲ ನಮ್ಮಲ್ಲಿ ಫೆಸ್ಲಿಟಿ ಇವಾಗೆಲ್ಲ ಟೆಂಪ್ರವರಿ ಕ್ಲೋಸ್ ಆಗಿದೆ ನೀವು ಬೇರೆ ಕಡೆ ಮಾಡಿಸ್ಕೊಂಬರ್ಬೇಕು ಅಂಥೇಳ್ಬಿಟ್ಟು ಅದೇ ನಿಮ್ಮ ಸ್ಟಾಫ್ ನರ್ಸ್ ಹಾಂ ಸರ್ ಹೊರಗಡೆ ಮಾಡಿಸ್ಕೊಂಡಿದಿವಿ ಸರ್ ಹಾಂ ಸರ್ ಎಲ್ಲ ಇದೆ ಸರ್ ಇದು ಸ್ವಾತಿ ಲ್ಯಾಬೊರೇಟ್ರಿನಲ್ಲಿ ಚಕ್ ಮಾಡ್ಸಿದ್ದು ಎಲ್ಲ ಇದೆ ಸರ್ ಹಾಂ ಸರ್ ಸರ್ ಡೂಟಿ ಹಾಂ ಡೂಟಿ ಡಾಕ್ಟ್ರು ಎಷ್ಟೊತ್ಗೆ ಸಿಗ್ತಾರೆ ಸರ್ ನಮಗೆ ಸವೆನ್ ತರ್ಟಿ ಹಾಂ ಅಲ್ಲಿ ಹಂಗಾದ್ರೆ ನಾವು ಆಪೀಸ್ಗೆ ಹೋಗ್ಬೇಕಾಗುತ್ತೆ ಅಕಸ್ಮಾತ್ ಸ್ವಲ್ಪ ಬೇಗ ಬಂದರೇ ಅವರಾದ್ರೂ ಸಿಗ್ತಾರಲ್ಲ ಅಂತಲ್ಲ ಹಾಂ ಸರ್ ಸರ್ ಇದು ಹ್ಞೂ ಪೇಮೆಂಟು ಆನ್ಲೈನ ಇದು ಆಫ್ಲೈನೆನ ಸರ್ ಕ್ಯಾಶೆನ ಫೋನ್ ಪೇ ಇಲ್ಲ ಸರ್ ಅಕೌಂಟ್ಗೇನಾದರು ಹಾಕೋ ವ್ಯವಸ್ಥೆ ಹಾಂ ಸರ್ ಸರ್ ಮತ್ತೆ ಇವಾಗ ಸಡನ್ಲಿ ಏನಾದರು ಸ್ವಲ್ಪ ಕಫ ಇದಕ್ಕೆ ಏನಾದರೂ ಸ್ವಲ್ಪ ಔಷಧಿ ಜನ್ರಲ್ಲಾಗಿ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಒಂಬತ್ತುವರೆಗಾ ಸವೆನ್ ತರ್ಟಿ ಸರ್ ಮತ್ತೆ ನಿಮ್ಮ ಅಪಾಯಿಂಟ್ಮೆಂಟು ಆನ್ಲೈನಲ್ಲೆ ತೊಗೊಬೋದ ಇಲ್ಲ ಡೈರೆಕ್ಟಾಗಿ ಬಂದು ಅಲ್ಲಿ ತೊಗೊಳ್ಬೋದ

ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್

ಓಕೆ ಸರ್ ಥ್ಯಾಂಕ್ ಯು ಸರ್